ಮೂರು ಸಾವ್ರದ ಆರುನೂರಿಪ್ಪತ್ತು ಐದು ಲಕ್ಷದ ಎ ಐವತ್ತೇಳು ಸಾವಿರ ನೂರ ಹದ್ನಾರು ನಾಲ್ಕು ಲಕ್ಷದ ಮೂವತ್ತಾರು ಸಾವ್ರದ ಮುನ್ನೂರ ಅರವತ್ತೇಳು ಮೂರು ಲಕ್ಷದ ಎಂಬತ್ತೆಂಟು ಸಾವ್ರದ ಆರುನೈರೆಪ್ಪತ್ತೊಂಬತ್ತು ಏಳು ಲಕ್ಷದ ಅರ್ವತ್ಮೂರು ಸಾವಿರ್ದ ಎಂಟುನೂರ ಅರವತ್ತೊಂದು